ಒಂದು ಜನವರಿ ಎರಡು ಸಾವಿರದ ಮೂರು ಎರಡು ಪೆಬ್ರವರಿ ಎರಡು ಸಾವಿರದ ನಾಲ್ಕು ಮೂರು ಮಾರ್ಚ್ ಎರಡು ಸಾವಿರದ ಐದು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಆರು ಐದು ಮೇ ಎರಡು ಸಾವಿರದ ಏಳು